ಯೋಗದ ತರಗತಿಯಲ್ಲಿ ನಾನು ಭಾಗವಹಿಸಿದ್ದೇನೆ ನಾನು ಉಮೇಶ್ ಸುವರ್ಣ ಅಂತ ಮೀರಾ ರೋಡ್ ಮುಂಬೈಯಲ್ಲಿ ಯೋಗದ ತರಬೇತಿ ಗಾಯತ್ರಿ ಯೋಗ ಕುಟೀರ ಅಂತ ಒಂದು ಯೋಗ ಶ ಯೋಗ ಕ್ಲಾಶ್ ನಮ್ಮ ಮೀರಾ ರೋಡಲ್ಲಿ ನಡೆದಿತ್ತು ಶೆಕ್ಟರ್ ಫೈ ಶಾಂತಿನಗರ ಜೈನ್ ಮಂದಿರ ಟೆರೆಸ್ನಲ್ಲಿ ನಡೆದಿತ್ತು ಇದು ಮೊನ್ನೆ ಶಟರ್ಡೇ ಶಟರ್ಡೇಗೆ ಲೇಡಿಸ್ ಸಂಡೇಗೆ ಜೆಂಟ್ಸ್ ಹೀಗೆ ತರಗತಿ ಇತ್ತು ಸುಮಾರು ಬೆಳಗ್ಗೆ ಏಳರಿಂದ ಎಂಟು ಈ ಅವಧಿಯಲ್ಲಿ ಈ ತರಗತಿಗಳು ಇದ್ದವು ಮತ್ತೆ ಈ ತರಗತಿಗಳು ವಾರಗೆ ಒಂದು ಸಲ ಹೀಗೆ ಇತ್ತು ಈ ತರಗತಿ ನಾನು ಮೂರು ತಿಂಗಳು ಎಟೆಂಡ್ ಮಾಡಿದ್ದೇನೆ ಮತ್ತು ಈ ಯೋಗದ ಎಲ್ಲ ವಿಧಿಗಳನ್ನು ಕಳಿಸಿದ್ದಾರೆ ಟನ್ ಬೈ ಟನ್ ಕಳಿಸಿದ್ದಾರೆ ಮೂರು ತಿಂಗಳು ಮತ್ತು ಮೂರು ತಿಂಗಳ ಮೇಲೆ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಟೆರೆಸ್ನಲ್ಲಿ ಫಂಕ್ಷನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ತರಗತಿಗಳಿಂದ ನನಗೆ ಒಳ್ಳೆಯ ಇನ್ಫಾರ್ಮೇಶನ್ ಸಿಕ್ಕಿದೆ ಯೋಗ ಹೇಗೆ ಮಾಡುವುದು ಮತ್ತೆ ವಿಧ ವಿಧವಾದ ಯೋಗಕ್ಕೆ ಯೋಗಗಳು ಧನುರಾಸನ ಶವಾಂಗಾಸನ ಶೀರ್ಷಾಸನ ಹಾಗೂ ಇನ್ನೂ ಕೆಲವು ಯೋಗ ವಿಧಿಗಳನ್ನು ನಾನು ಅಲ್ಲಿ ಕಲ್ತಿದ್ದೇನೆ ಹಾಗೂ ಪ್ರಾಣಾಯಾಮದ ಎರಡು ವಿಧಿಗಳನ್ನು ನಾನಲ್ಲಿ ಕಲ್ತಿದ್ದೇನೆ ಮತ್ತು ಇದನ್ನು ಈಗ ಈಗಲೂ ಕೂಡ ನಾನು ಮನೆಯಲ್ಲಿ ಮಾಡ್ತಾಯಿದ್ದೇನೆ ಮತ್ತು ಕ್ಲಾಸ್ನಲ್ಲಿ ಕಲಿಯುವುದು ಮತ್ತು ಮನೆಯಲ್ಲಿ ಕಲಿಯುವುದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಕ್ಲಾಸ್ನಲ್ಲಿ ಸರ್ನವರ ಎದುರು ಕ್ಲೀಯರ್ ಏಕ್ ದಮ್ ಕಲಿಸ್ತಾಯಿರ್ತಾರೆ ಹಾಗೆ ನಾವು ಮಾಡ್ತಾಯಿರ್ತೇವೆ ಮತ್ತು ಮನೆಯಲ್ಲಿ ನಮಗೆ ಟೈಮ್ ಸಿಕ್ಕಿದ ಹಾಗೆ ಬೆಳಗ್ಗಿನ ಟೈಮ್ನಲ್ಲಿ ನಾವು ಅದನ್ನು ಮಾಡಬೇಕಾಗ್ತದೆ ಎದುರು ಸರ್ ಇರುವುದಿಲ್ಲ ಅದೇ ನಮ್ಮ ಸರ್ ಕಲಿಸಿದ ಅನುಭವದಲ್ಲಿ ನಾವು ಅದನ್ನ ಮನೆಯಲ್ಲಿ ಮಾಡಬೇಕಾಗ್ತದೆ ಮತ್ತು ಸರ್ನ ಯೋಗ ಸರ್ನ ಎದುರು ಕೂತ್ಕೊಳ್ಳಿ ಕೂತ್ಕೊಂಡು ಯೋಗ ಮಾಡುವುದು ಬಹಳ ಒಳ್ಳೆಯದು ಅವರು ಅಚ್ಚುಕಟ್ಟಾಗಿ ಕ್ಲೀಯರಾಗಿ ಕಲಿಸ್ತಾರೆ ಹಾಗೆ ನಾವು ಮನೆಯಲ್ಲಿ ಮಾಡುವುದು ಯೋಗಕ್ಕೂ ಸ್ವಲ್ಪ ಅಂತರವಿದೆ ಅದು ನಾವು ಮನಸಿನಲ್ಲಿಟ್ಟಿದ್ದನ್ನು ಅನು ಅನುಭವದ ಯೋಗವನ್ನು ನಾವು ಅಲ್ಲಿ ಮಾಡಬೇಕಾಗ್ತದೆ ಮನೆಯಲ್ಲಿ ಕಲಿಬೇಕಾಗ್ತದೆ ಮತ್ತೆ ಇದು ಯೋಗವನ್ನು ಮಾಡುವುದರಿಂದ ರೆಗು ರೆಗ್ಯುಲರ್ ಮಾಡುವುದರಿಂದ ನಮಗೆ ಬಹಳ ಭಾಳ ಅನುಕೂಲವಿದೆ ಮತ್ತೆ ಹಾಗೆಯೇ ಇನ್ನೊಂದು ಕಡೆ ನಾನು ಯೋಗವನ್ನು ಕಲ್ತಿದ್ದೇನೆ ಒಂದು ಯೋಗ ಕ್ಲಾಶ್ ಇಟ್ ಒಂದು ವಿವೇಕ ಸಂಪದ ಗೋರೆಗಾಂವ್ ಡಿವೈನ್ ಪಾರ್ಕ್ ನಮ್ಮ ಡಿವೈನ್ ಕಾಪ್ನ ಆಫೀಶಿದೆ ಅಲ್ಲಿ ಒಂದು ದಿವಸ ನಮಗೆ ಕಲಿ ಕಲಿತು ಯೋಗವನ್ನು ಅಲ್ಲಿ ಎರಡು ಗಂಟೆ ಕಲಿಸಿದ್ದಾರೆ ಇದು ಯೋಗವು ಯ ಗಾಯತ್ರಿ ಯೋಗ ಕುಟೀರದ ಒಂದು ಸರ್ರೆ ಬ್ ಅಲ್ಲಿ ಬಂದು ನಮಗೆ ಯೋಗ ಕಲಿಸಿದ್ದಾರೆ ಮತ್ತೆ ಪ್ರಾಣಾಯಾಮ ವಿಧಿಯನ್ನು ಕಲಿಸಿದ್ದಾರೆ ಅಲ್ಲಿ ಎರಡು ಎರಡು ಗಂಟೆ ಯೋಗ ಕಲಿತ ಕಾರಣ ನಮಗೆ ಮುಂಚೆ ಗಾಯತ್ರಿ ಯೋಗ ಕುಟೀರ್ದಲ್ಲಿ ಕಲಿತ ಮೀರಾ ಮೀರಾ ರೋಡ್ ಶಾಂತಿ ಶಾಂತಿನಗರ್ನ ಜೈನ್ ಮಂದಿರ ಎದುರು ಮೇಲೆ ಕಲಿತ ಯೋಗದ ಅದೇ ಅದೇ ರಿಪೀಟ್ ಆಗಿದೆ ಇಲ್ಲಿ ಕಲಿತದ್ದು ಮತ್ತೆ ಅದೇ ನಮಗೆ ಇನ್ನ ಹೊಸ ಹೊಸ ಯೋಗಗಳು ನೆನಪಿಗೆ ಬಂದು ನಮಗೆ ರಿಮೈಂಡ್ ಆಗಿವೆ ಮತ್ತೆ ಆ ಯೋಗವನ್ನು ನಾವು ಮನೆಯಲ್ಲಿ ಮಾಡ್ತಾಯಿದ್ದೇವೆ ಮತ್ತೆ ಹಾಗೂ ಪ್ರಾಣಾಯಾಮ ಮಾಡ್ತಾಯಿದ್ದೇವೆ ಇದ್ದೇವೆ ಮತ್ತೆ ಇದು ಯೋಗವನ್ನು ನಾನು ಬೆಳಗ್ಗೆ ಕೆಲವೊಮ್ಮೆ ವಾಕಿಂಗ್ ನಾನು ಹೋಗಿ ಬರ್ತೇನೆ ಮೀರಾ ರೋಡಲ್ಲಿ ಶಾಂತಿನಗರದಲ್ಲಿ ವಾಕಿಂಗ್ ಹೋಗಿ ಬರ್ತೇನೆ ಶಿಷ್ಟಿ ಆಚೆಗೋಗಿ ವಾಕಿಂಗ್ ಮಾಡಿ ಬರ್ತೇನೆ ಅಂತ ಇದೆ ಅದ್ರ ಬದಿ ಒಂದು ಯೋ ದೊಡ್ಡ ಗಾರ್ಡನ್ ಇದೆ ಆ ಗಾರ್ಡನ್ನಲ್ಲಿ ಒಂದು ಕಡೆಯಲ್ಲಿ ಯೋಗ ಕಲಿಸ್ತಾಯಿರ್ತಾರೆ ಸುಮಾರು ಮೂವತ್ತು ಮೂವತ್ತೈದು ಜನರು ಬಂದು ಯಂಗ್ನವರು ಮಿ ಮಧ್ಯಮ ಏಜ್ನವರು ಓಲ್ಡ್ ಏಜ್ನವರು ಬಂದು ಇಲ್ಲಿ ಯೋಗವನ್ನು ಮಾಡ್ತಾಯಿರ್ತಾರೆ ಸುಮಾರು ಒಂಬತ್ತುವರೆಯಿಂದ ಹತ್ತುವರೆಯವರೆಗೆ ಹತ್ತುವರೆ ವರೆಗೆ ಬೆಳಗ್ಗೆ ಸಮಯದಲ್ಲಿ ಅವರು ಯೋಗವನ್ನು ಕಲಿತ ಅಲ್ಲಿ ಕಲಿತಾಯಿರ್ತಾರೆ ಮತ್ತೆ ಅದು ನಾವು ವಾಕಿಂಗ್ನಲ್ಲಿ ಹೋಗಿ ಬರುವ ಕಾರಣ ಅದು ಯೊ ಅವರು ಈಗ ಮಾಡುವ ಯೋಗವನ್ನು ನಾವು ಸ್ವಲ್ಪ ನೋಡಬಹುದು ಕಲಿಯಬಹುದು ಅದರಿಂದ ನ ಅದನ್ನ ಬಂದು ಅದನ್ನು ಬಂದು ನಾವು ಮನೆಯಲ್ಲಿ ಯೋಗವನ್ನು ರಿಪೀಟ್ ಮಾಡಬಹುದು ಅಲ್ಲಿ ಒಬ್ಬರು ಯೋಗ ಸರ್ದಾರ್ ಜಿ ಒಬ್ಬರಿದ್ದಾರೆ ಅವರು ಅಲ್ಲಿ ಮೂವತ್ತು ಮೂವತ್ತೈದು ಜನರಿಗೆ ಯೋಗವನ್ನು ಕಲಿಸ್ತಾಯಿರ್ತಾರೆ ಮೀರಾ ರೋಡಲ್ಲಿ ಈ ಯೋಗವನ್ನು ದಿನ ರೆಗ್ಯುಲರ್ ಮಾಡುವುದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಮತ್ತು ನಮ್ಮ ದೈಹಿಕ ಫಿಟ್ನೆಸ್ ಉತ್ತಮವಾಗಿರ್ತದೆ ಮತ್ತೆ ಪ್ರಾಣಾಯಾಮ ಮಾಡುವುದ್ರಿಂದ ನಮಗೆ ಯಾವು ಯಾವುದೇ ಶೀತ ಕೆಮ್ಮು ಎಲ್ಲ ರೋಗಗಳು ಬರುವುದಿಲ್ಲ ಹತ್ತಿರ ಬರುವುದಿಲ್ಲ ನಮ್ಮ ಆರೋಗ್ಯವು ಆನಂದ ಆರೋಗ್ಯಕರವಾಗಿರುತ್ತವೆ ಹಾಗೆ ಈಚಿನ ಕೆಲವು ಯೋಗಗಳಿಗೆ ಭಾಳ ಕ ಮುಂಬೈಯಲ್ಲಿ ಭಾಳ ಕಡೆಯಲ್ಲಿ ನಡಿತಾ ಇದೆ ಥ್ಯಾಂಕ್ ಯು